ನಮ್ಮ ಭಾಗದಲ್ಲಿ ಕ್ರಿಕೆಟು ಹಾಗೇ ಚೆಸ್ ಆಡ್ತೀವಿ ವಾಲಿಬಾಲ್ ಆಡ್ತೀವಿ ಹಾಗೇ ಕಬಡ್ಡಿ ಆಡ್ತೀವಿ ಇನ್ನು ಕೇರಮ್ಮು ಆಡ್ತೀವಿ ನಾವು ಕ್ರಿಕೆಟ್ನೆಲ್ಲ ದಿನಾ ಪ್ರ್ಯಾಟ್ಟೀಸ್ ಮಾಡ್ತೀವಿ ಕಬಡ್ಡಿ ವಾರಕ್ಕೆ ಮೂರು ಸಲ ನಾಲ್ಕು ಸಲ ಪ್ರ್ಯಾಟ್ಟೀಸ್ ಮಾಡ್ತೀವಿ ಹಾಗೇ ಕ್ರಿಕೆಟಂತೂ ನಮಗೆ ಚೆನ್ನಾಗಿ ಬರುತ್ತೆ ಆಡೋಕ್ಕೆ ಹಾಗೇ ಎಲ್ಲ ಕಡೆ ಟೂರ್ನಿಮೆಂಟ್ ಇದ್ದರೆ ಆಡ್ತೀವಿ ಹಾಗೇ ಪ್ರ್ಯಾಟ್ಟೀಸ್ ಮಾಡ್ತಾ ಇರ್ತೀವಿ ಸಂಜೆ ಬೆಳಿಗ್ಗೆ ಎಲ್ಲ ಟೈಮ್ ಸಿಕ್ಕಿದ್ರೆ ಎಲ್ಲಾದ್ರೂ ಬಿಸಿಲು ಕಡಿಮೆ ಇದ್ದಲ್ಲಿ ಮಧ್ಯಾಹ್ನ ಆಡ್ತೀವಿ ಇಂತ ಟೈಮ್ನೆಲ್ಲ ನಾವು ಪ್ರ್ಯಾಟ್ಟಿಸ್ ಮಾಡ್ತಾ ಇರ್ತೀವಿ ಕ್ರೀಡೆ ಅಂತ ಅಂದರೆ ಎಲ್ಲರಿಗೂ ಒಂಥರ ಆಲ್ಸಿತನ ಹೀಗೆ ಹಾಗಾಗತ್ತೆ ಹೀಗಾಗುತ್ತೆ ಮೈ ನೋವಾಗುತ್ತೆ ಆ ಥರ ಈ ಥರ ಆಗುತ್ತೆ ಕಬಡ್ಡಿ ಆಡಬೇಕಾದ್ರೆ ಕಾಲು ಮುರಿತ ಕೈ ಮುರಿತ ಆಗುತ್ತೆ ಆ ಥರ ಮತ್ತು ಅದು ಅವನು ಆಡೋದ್ರ ಮೇಲೆ ಆಗಿರುತ್ತೆ ಅವ್ನು ಹೇಗೆ ಆಡ್ತಾನೆ ಅನ್ನೋದ್ರ ಮೇಲೆ ಆಗುತ್ತೆ ಈಗ ಕ್ರಿಕೆಟ್ ಆಡಬೇಕಾದ್ರೂ ಸೇಪ್ಟಿ ಪರ್ಪಸ್ ಯೂಸ್ ಮಾಡ್ಬೇಕಾಗುತ್ತೆ ಸೇಪ್ಟಿಯಾಗಿ ಇರ್ಬೇಕಾಗತ್ತೆ ಅಂತ ಯೂಸ್ ಮಾಡಬೇಕಾದ್ರೆ ನಾನು ಏನಂದರೆ ಈ ಥರ ಕಾಲಿಗೆ ಪ್ಯಾಡ್ ಕಟ್ಟಬೇಕು ಕೈಗೆ ಹೆಲ್ಮೆಟ್ ಹಾಕಬೇಕು ಹಾಗೇ ಇನ್ನೂ ಸುಮಾರು ಇರ್ತವೆ ಹಾಕೋಕ್ಕೆ ಶೂದಲ್ಲೂ ಆ ಥರ ಡಿಪ್ರೆಂಟ್ ಶೂ ಇರ್ತವೆ ಆ ಥರ ಎಲ್ಲ ಹಾಕಬೇಕಾಗುತ್ತೆ ಅದನ್ನೆಲ್ಲ ಆಗುತ್ತೆ ಅಂದರೆ ಈಗ ಚೆಸ್ಸಿಗೂ ಮತ್ತು ಕೇರಮ್ಮು ಮತ್ತು ಈಗ ಕ್ರಿಕೆಟ್ ಮತ್ತು ವಾಲಿಬಾಲ್ ಅವಕ್ಕೆಲ್ಲ ಡಿಪ್ರೆನ್ಸ್ ಇದೆ ಅಂದರೆ ಇವು ನಾವೆಲ್ಲ ಕ್ರಿಕೆಟು ಮತ್ತು ಕಬಡ್ಡಿನ್ನೆಲ್ಲ ಹೊರಗೇ ಆಡ್ತಾರೆ ಎಲ್ಲರೂ ಅದ್ಕೇನು ವ್ಯತ್ಯಾಸ ಏನಿಲ್ಲ ಆದರೆ ವ್ಯತ್ಯಾಸ ಇದೆ ಅಂದರೆ ಅದ್ರಲ್ಲಿ ಸುಮಾರು ಜನ ಆಡ್ಬೋದು ಇದ್ರಲ್ಲಿ ಕೇರಮ್ಮಾದರೆ ಎರಡೆರಡು ಜನ ಟೀಮ್ ಮಾಡಿ ಆಡ್ಬೋದು ಚೆಸ್ಸಲ್ಲೂ ಹಾಗೇ ಚೆಸ್ಸಲ್ಲಿ ಸಿಂಗಲ್ ಸಿಂಗಲ್ ಟೀಮ್ನ ಮಾಡ್ಬೋದು ಹಾಕಿ ಸಿಂಗಲ್ ಟೀಮು ವಾಲಿಬಾಲು ಇನ್ನೂ ಇರ್ತವೆ ಏ ನಾವು ಈ ಕ್ರೀಡೆಯನ್ನೆಲ್ಲ ಚೆನ್ನಾಗಿ ರೂಢಿಸ್ಕೊಳ್ಬೇಕ್ ಮನೆಯಲ್ಲಿ ಅದೇ ಒಂದಿನ ನಮಗೆ ಅನ್ನ ಕೊಡೋ ಕಾಯಕ ಆಗಿ ಬರ್ಬೋದು ಏಕಂದ್ರೆ ಈಗ ಉದಾಹರಣೆಗೆ ವಿರಾಟ್ ಕೊಹ್ಲಿ ಅವ್ರನ್ನು ತೊಗೊಳ್ಳಿ ಧೋನಿ ಅವ್ರನ್ನು ತೊಗೊಳ್ಳಿ ಸಂಜಿತ್ ಸಚಿನ್ ತೆಂಡೂಲ್ಕರವ್ರು ತೊಗೊಳ್ಳಿ ಹಾರ್ದಿಕ್ ಪಾಂಡ್ಯ ಅವ್ರ್ನ ತೊಗೊಳ್ಳಿ ಹಾಗೇ ಇನ್ನೂ ಸುಮಾರು ಜನ ರೊನಾಲ್ಡೊ ಫುಟ್ಬಾಲಲ್ಲಿ ಇನ್ನೂ ಸುಮಾರು ಜನ ಸಿಗ್ತಾರೆ ನಮಗೆ ಒಂದು ಎಕ್ಸಾಂಪಲ್ ಆಗಿ ತಗೊಳಕ್ಕೆ ಅವ್ರನ್ನೇ ನಾವು ರೂಢ್ಸ್ಕೊಂಡ್ರೂ ಸಾಕು ಅಂದರೆ ಅವ್ರ ಥರ ಆಗದೇ ಇದ್ರೂ ಅವ್ರ ಥರ ಆಡ್ಬೋದಲ್ವ ಆ ಥರ ನಾವು ಇರ್ಬೇಕಾಗುತ್ತೆ ಒಂದು ಕ್ರಿಕೆಟಾಗಲಿ ವಾಲಿಬಾಲಾಗಲಿ ಯಾವುದೇ ಒಂದು ಕ್ರೀಡೆ ಆದರೂ ಚೆನ್ನಾಗಿ ಬರಬೇಕಾಗುತ್ತೆ ಎಲ್ಲ ಹುಡುಗರಲ್ಲೂ ಹಾಗೇ ಹುಡುಗೀರಲ್ಲೂ ಇರಬೇಕಾಗುತ್ತೆ ಅಂಥ ಒಂದು ಕ್ರೀಡೆ ಕ್ರೀಡೆ ಅಂದರೆ ಒಂದು ಎಲ್ಲರಿಗೂ ಮನೋರಂಜನಾ ಕಾರ್ಯಕ್ರಮದ ಥರ ಆಗ್ಬಿಟ್ಟಿದೆ ಈಗ ಎಲ್ಲರೂ ಚೆನ್ನಾಗಿಯೇ ಭಾಗವಹಿಸಿದ್ರೆ ಚೆನ್ನಾಗಿ ಬರುತ್ತೆ ಆಡೋಕ್ಕೆ ಈಗ ಎಲ್ಲ ಕಡೆ ಟೂರ್ನಿಮೆಂಟು ಎಲ್ಲ ಕಡೆಯೂ ನಾವು ಆಡಬೇಕಾಗುತ್ತೆ